ನಮಸ್ತೆ ಇಂದಿನ ದಿನದಲ್ಲಿ ಮೊಬೈಲ್ ಫೋನ್ಗಳು ಜೀವ್ನದ ಬಹು ಮುಖ್ಯ ಭಾಗವಾಗಿ ಮಾರ್ಪಟ್ಟಿದೆ ಬರೀ ಕರೆ ಮಾತ್ರವಲ್ಲದೆ ಸಂದೇಶ ರವಾನೆ ಗೇಮ್ಸ್ ಆಡಲು ಅಪ್ಲಿಕೇಶನ್ ಬಳ್ಸಿಕೊಳ್ಳಲು ಇಮೇಲ್ ಚಾಟಿಂಗ್ ಹೀಗೇ ಹತ್ತಾರು ಕೆಲಸವನ್ನು ಮಾಡಬಹುದಾಗಿದೆ ಹಾಗೇ ಇದನ್ನು ಅಂಗೈಯಗಲದ ಮಾಣಿಕ್ಯ ಎಂದು ಕರಿಯುತ್ತೇವೆ ನಾವು ನಿಮ್ಮ ದೂರದ ಸ್ನೇಹಿತರನ್ನು ಮತ್ತು ಸಂಬಂಧಿಕರನ್ನು ಸಂ ಸಮೀಪದಲ್ಲಿರಿಸಿಕೊಳ್ಳಲು ಮೊಬೈಲ್ ಫೋನ್ ನೇರವಾಗಿದೆ ತುಂಬ ಹೆಲ್ಪ್ ಆಗುತ್ತೆ ಹಿಂದೆ ಎಲ್ಲ ಟೆಲಿಗ್ರಾಂ ಕಳ್ಸಿ ಕಳಿಸ್ತಿದ್ವಿ ಸುದ್ದಿ ಮುಟ್ಟಿಸ್ಬೇಕಾದಾಗ ಅನಿವಾರ್ಯತೆ ಇತ್ತು ಆದರೀಗ ಮೊಬೈಲ್ ಫೋನ್ ಇದೆ ಕೆಲಸವನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸ್ಬೋದು ಹೊಸ ಹೊಸ ಅಪ್ಡೇಟ್ಗಳನ್ನು ಮೊಬೈಲ್ಗಳು ಪಡೆದುಕೊಂಡಂತೆಲ್ಲ ಇವುಗಳು ಕಂಪ್ಯೂಟರ್ ಸಮಾನವಾಗಿ ಕೆಲಸ ಮಾಡತೊಡಗಿವೆ ಇಮೇಲ್ ಕಳಿಸ್ಬೋದು ಸ್ವೀ ಇಮೇಲ್ ಸ್ವೀಕರಿಸ್ಬೋದು ವೆಬ್ಸೈಟ್ಗಳನ್ನು ಬ್ರೌಸ್ ಮಾಡ್ಬೋದು ಸುದ್ದಿಗಳನ್ನು ತಿಳಿದುಕೊಳ್ಬೋದು ನಾವು ಮೊಬೈಲಲ್ಲಿ ನ್ಯೂಸ್ ನೋಡ್ಬೋದು ಹಲವು ಸಿನಿಮಾಗಳನ್ನು ವೀಕ್ಷಿಸ್ಬೋದು ಹೊಸ ಹೊಸ ಸಿನಿಮಾಗಳು ಮತ್ತು ಗೇಮ್ಸ್ ಹಾಗೂ ವೀಡಿಯೋ ಗೇಮ್ ಡೌನ್ಲೋಡ್ ಮಾಡು ಮಾಡ್ಬೋದು ಇಂಟರ್ನೆಟ್ಟಲ್ಲಿ ನೀವು ನೀವು ನಿಮ್ಮನ್ನು ನೀವು ತೊಡಸ್ಕೊಳ್ಬೋದು ಯಾವಾಗಲು ನಿಮ್ಮ ಡಿವೈಸನ್ನು ಬಳ್ಸಿಕೊಂಡು ಹತ್ತು ಹಲವು ಕೆಲಸಗಳನ್ನು ಒಮ್ಮೆಲೇ ನಿಭಾಯಿಸ್ಬೋದು ಹಾಡು ಹಾಡುಗಳನ್ನ ಕೇಳೋದು ಚಲನಚಿತ್ರ ವೀಕ್ಷಣೆ ತುಂಬ ಇನ್ನೂ ಅಕಸ್ಮಾತ್ ನೋಟ್ಸ್ ಗಳನ್ನು ಸ್ಟೋರ್ ಮಾಡೋದು ಇವಾಗ ಕೋವಿಡ್ ಟೈಮಲ್ಲಿ ನಮ್ಮಲ್ಲಿ ಡೈರೆಕ್ಟು ಎಜುಕೇಷನ್ಗೆ ತುಂಬ ಹಿಟ್ಟಾಗಿತ್ತು ನಾವು ಡೈರೆಕ್ಟಾಗಿ ಇವಾಗ ಮೊಬೈಲಲ್ಲೇ ನೋಟ್ಸ್ ಸೇವ್ ಮಾಡ್ಕೋಬೋದು ಮೊಬೈಲಲ್ಲೇ ತುಂಬ ಅಪ್ಲಿಕೇಷನ್ಸ್ಯಿಂದ ನಮ್ಮನ್ನು ನಾವು ತೊಡಸ್ಕೊಂಡು ಹತ್ತು ಹಲವು ವಿಷಯದ ಬಗ್ಗೆ ತಿಳಿದ್ಕೋಳ್ಬೋದು ಸೊ ಇವಾಗ ಮುಂಚೆ ಎಲ್ಲ ಟೆಲಿಗ್ರಾಂ ಇತ್ತು ಇವಾಗ ನಾವು ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಮ ಡಿವೈಸ್ ಅನ್ನು ನಾವು ಯೂಸ್ ಮಾಡ್ಬೋದು ಅದೊಂಥರ ಆಪತ್ಬಾಂಧವ ಆಗಿದೆ ಇನ್ನು ನಿಮ್ಮ ಯಾರೇ ದೂರದ ಸಂಬಂಧಿನ ಡೈರೆಕ್ಟಾಗಿ ಕನೆಕ್ಟ್ ಮಾಡೋದಾಗಲಿ ಇವಾಗ ನಾನು ಪಕ್ಕದ ಮನೆ ಅಲ್ಲ ಅಲ್ಲದೆ ಫಾರಿನ್ ಅಲ್ಲಿ ಇರೋರ್ಗೂ ಕೂಡ ಮಾತಾಡ್ಬೋದು ಹೀಗೇ ತುಂಬ ಅಡ್ವಾಂಟೇಜಸ್ ತುಂಬ ಇದೆ ಮೊಬೈಲ್ ಯೂಸ್ ಮಾಡೋದರಿಂದ